ನಾವು ತುಂಬಾ ದಿನದ ಎಲ್ಲಾದರೂ ತುಂಬಾ ದಿನ ಹೊರ್ಗಡೆ ಹೋಗ್ಬೇಕಾದರೆ ನಮ್ಮನೇಲಿ ಆಗಿರ್ಬೋದು ತೋಟ್ದಲ್ಲಿ ಆಗಿರ್ಬೋದು ಗಿಡ ಮರಗಳನ್ನ ರಕ್ಷಿಸೋದು ಯಾವ್ಥರ ನಾವಿರೋದಿಲ್ಲವಲ್ಲಾ ಅಂತಂದರೆ ನಾವು ನಮ್ಮನೆ ಗಾರ್ಡನ್ನಲ್ಲಾಗಿರ್ಬೋದು ಗೀ ತೋಟ್ದಲ್ಲಿ ಆಗಿರ್ಬೋದು ಬೆಳೆಸಿರುದಂಥ ಗಿಡ ಮರಗಳನ್ನ ನೈಬರ್ಸಿಗೆ ಹೇಳಿ ಅಥ್ವಾ ಅದಕ್ಕೆ ಬೇಲಿ ಕಟ್ಟಿ ಹ್ಞ್ ಅಕ್ಕಪಕ್ಕದ ಮನೆಯವರಿಗೆ ಜಾ ಸ್ವಲ್ಪ ನೋಡಿಕೊಳ್ಳಿಕ್ಕೆ ಹೇಳೋಗಿರ್ತೀವಿ ಇಲ್ಲ ನಮ್ಮನೇಲಿ ನಾನು ಒಬ್ಳಳೇ ತುಂಬ ದಿವಸ ಹೋಗಿರ್ತಿನಿ ನಮ್ಮನೆಲಿರೊ ಅಪ್ಪ ಅಮ್ಮನಿಗೆ ಆ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೇಳಿ ಹೋಗ್ತೀನಿ ಅದನ್ನ ತುಂಬಾ ಕಾಳಜಿಯಿಂದ ನೋಡ್ಕೊಳ್ಳಿ ಅಪ್ಪ ನನ್ನುನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರ ಅಷ್ಟು ಚೆನ್ನಾಗಿ ಅವ್ಗ ಅವ್ಗಳನ್ನೂ ಕೂಡ ನೋಡ್ಕೊಳ್ಳಿ ಪಪ್ಪ ನೋಡ್ಕೊಳ್ಳಿ ಅಮ್ಮ ಅಂತ ಹೇಳೋಗಿರ್ತೀನಿ ಮತ್ತು ಇದನ್ನು ಕೂಡ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಅವ್ರಿಗೂ ಕೂಡ ಅವ್ರ ಪೇರೆಂಟ್ಸ್ಗಾಗಿರ್ಬೋದು ನೈಬರ್ಸಿಗಾಗಿರಬಹುದು ನೆರೆಹೊರೆಯವರಿಗೆ ಹೇಳಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನ ತುಂಬಾ ಪ್ರೀತಿಯಿಂದ ಸಾಕಿ ಬೆಳ್ಸಿದ್ದೀವಿ ನೀರು ಹೊತ್ತೊತ್ತಿಗಾಕಿ ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದೀವಿ ಅದ್ರ ಮಹತ್ವ ಹೇಳ್ತೀವಿ ಅದರಿಂದ ಆಗಿರೋಂಥ ಸಹಾಯ ಆರೋಗ್ಯ ಮತ್ತು ನೆರೆಳು ನಮಗೆ ಅದು ಎಷ್ಟು ಅನುಕೂಲಕರ ಆಗಿತ್ತು ಅದನ್ನೆಲ್ಲ ಅದರ ಮಹತ್ವನ ಹೇಳ್ತೀವಿ ಅವಾಗ ಅವರು ಇಷ್ಟೊಂದು ಪ್ರೀತಿಯಿಂದ ಸಾಕಿದ್ದರಿಂದ ಬೆಳ್ಸಿದ್ದರಿಂದ ಅವನ್ನ ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಊರಿಂದ ಬರೋವರೆಗು ಕೂಡ ಅಷ್ಟೇ ಪ್ರೀತಿಯಿಂದ ತಮ್ಮ ತಾವು ಬೆಳೆಸಿದ ಬೆಳೆಗಳಂತೆ ಅವುಗಳನ್ನ ಸಹ ನೋಡ್ಕೊಳ್ತಾರೆ ಪಾಲನೆ ಪೋಷಣೆ ಮಾಡ್ತಾರೆ ಸಮಯಕ್ಕೆ ಸರಿಯಾಗಿ ನೀರು ಹಾಕೋದಾಗಿರ್ಬೋದು ತಮ್ಮ ಹೊಟ್ಟೆ ತಮ್ಮ ಮಕ್ಕಳಂತೆ ಜೋಪಾನ ಮಾಡೋವಂಥ ತಂದೆ ತಾಯಿ ಇದ್ದಾರೆ ಆ ರೀತಿಯಾಗಿ ಅವ್ರು ಆ ಪರಿಸರದಲ್ಲಿನ ಮಹತ್ವ ಗಿಡ ಮರಗಳ ಮಹತ್ವ ಅವುಗಳಿಂದ ಸಿಗುವ ಆನಂದ ಸಂತೋಷದಲ್ಲಿನ ಮಹತ್ವ ಎಲ್ಲವನ್ನು ತಿಳಿದು ಅರಿತು ಅದ್ರ ಬಗ್ಗೆ ನಮಗೆ ತುಂಬನೆ ಕಾಳಜಿ ವಹಿಸಿ ರಕ್ಷಿಸಿ ಬೇಲಿ ಕಟ್ಟಿ ಯಾವುದೇ ಒಂದು ಆ ಗಿಡ ಮರಗಳಿಗೆ ಸಸಿಗಳಿಗೆ ತೊಂದರೆ ಆಗ್ದಿರ ರೀತಿ ಆ ಮರಗಳನ್ನ ರಕ್ಷಿಸೋದಾಗಿರ್ಬಹುದು ಈ ರೀತಿಯಾಗಿ ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡೋ ರೀತಿ ಅದನ್ನು ಕೂಡ ಸಹ ನೋಡಿಕೊಳ್ತಾರೆ ಇದೇ ಥರ ನಮ್ಮಜ್ಜಿ ತಾತಂದಿರು ಕೂಡ ತುಂಬಾ ದಿವಸ ಊರಿಗೆಲ್ಲಾದರೂ ಹೊರ್ಟ್ರೆ ಮನೆ ಮಗ್ಲಿರೊಂತ ಸಣ್ಣ ಪುಟ್ಟ ಮಕ್ಕಳಿಗೆ ಇಷ್ಟು ದುಡ್ಡು ಕೊಡ್ತೀನಿ ಪುಟ್ಟ ಇದನ್ನ ನಾವು ಬರೋತನಕ ನೋಡ್ಕೋ ಅಂದರೆ ಸಾಕು ಆ ಮಕ್ಳಿಗೆ ಖುಷಿಯಾಗಿ ಆ ಅಜ್ಜ ತಾತಗೆ ಮರ್ಯಾದೆ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಈ ಅವ್ರು ಬರೋ ತನಕನೂ ಅದ ಅದರ ಕಾಳಜಿ ವಹಿಸಿರ್ತಾರೆ ತುಂಬ ದಿವಸ ನಾವು ಹೋಗಿರ್ತೀವಿ ಆಗ ನನ್ನ ಚಿಂತೆನೆ ಬರದೇ ಇರೋ ರೀತಿ ಅವರು ನಮ್ಮನ್ನ ಮಾತಿಗೆ ತಕ್ಕ ಹಾಗೆ ಅಷ್ಟು ಗಿಡ ಮರಗಳ್ನು ಪ್ರೊಟೆಕ್ಟ್ ಮಾಡ್ತಾರೆ ಇದರಿಂದ ನಾವು ಕೂಡ ನಾವು ಬರ್ಬೇಕು ಅದರಿಂದ ದೊರಕುವಂಥಾ ಹಣ್ಣುಗಳನ್ನ ಹಂಪಲುಗಳ್ನಾಗಿರ್ಬಹುದು ತರಕಾರಿಗಳನ್ನಾಗಿರ್ ನಾವೂ ಕೂಡ ಅವರಿಗೆ ಹಂಚಿ ತಿಂತಾ ಇರ್ತೀವಿ ಹಾಗಾಗಿ ಅವರು ಅದನ್ನ ಅದಕ್ಕೆ ಬೆಲೆ ಕೊಟ್ಟು ಮಾತಿಗೆ ತಕ್ಕಂತೆ ಮಾ ಅವ್ರು ಸಹಾಯನ ಮಾಡ್ತಾರೆ ಒಳ್ಳೆಯ ಅವ್ರದು ಸದುಪಯೋಗವನ್ನು ಕೂಡ ಅವ್ರು ಪಡ್ಕೊತಾರೆ ನಾವೇನು ಎಲ್ಪ್ ಮಾಡಿರ್ತಿವೋ ಗಿಡ ಸಸಿಗಳನ್ನೆಲ್ಲಾ ಪಾಲಿಸಲಿ ಪಾ ಪಾಲನೆ ಪೋಷಣೆ ಮಾಡಲಿಕ್ಕೆ ನಾವು ದೂರ ಊರಿಗೆ ಹೋದಾಗ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಅವರು ದೂರ ಊರಿಗೆ ಹೋದಾಗ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಈ ಥರ ಒಬ್ರಿಗೊಬ್ಬರು ಸಹಕಾರ ಸಹಬಾಳ್ವೆಯಿಂದ ನಮ್ಮ ಒಂದು ಗಿಡ ಮರಗಳನ್ನ ಕೂಡ ರಕ್ಷಿಸುತ್ತ ನಮ್ಮ ಬಾಂಧವ್ಯವನ್ನು ಕೂಡ ಹೆಚ್ಕೊ ಮಾಡ್ಕೊತೀನಿ ಇದರಿಂದ ರಿಲೇಶನ್ಶಿಪ್ ಬೋಂಡಿಂಗ್ ಕೂಡ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಒಂದು ಕ್ರೀಯೆ ಇದು ಬೆಳೆಯುತ್ತೆ ಅಂತ ಹೇಳ್ಬೋದು ಈ ಥರ ನಾವು ಅನೇಕ ಹೂವು ಗಿಡಗಳನ್ನಾಗಿರ್ಬೌದು ಬೇರೆ ರೀತಿಯಾದ ಹಣ್ಣು ಗಿಡಗಳನ್ನಾಗಿರ್ಬಹುದು ಬಾರೆ ಹಣ್ಣು ಪೇರಲೆ ಹಣ್ಣು ಸೀಬೆ ಹಣ್ಣು ಇದು ಮತ್ತು ಸೀತಾಫಲ ಹಣ್ಣಾಗಿರಬಹುದು ಮಾವಿನ ಹಣ್ಣಾಗಿರ್ಬಹುದು ಹುಣಸೇ ಮರ ಮತ್ತು ಕವಳೇ ಗಿಡ ಬಾದಾಮಿ ಗಿಡ ಈ ಥರ ಹಲವಾರು ಹಣ್ಣುಗಳನ್ನ ತೊರಿ ಬೆಳಿತೀವಿ ಅದನ್ನ ಪೋಷಿಸ್ತೀವಿ ರಕ್ಷಿಸ್ತೀವಿ ಅವುಗಳನ್ನ ನಾವು ದೂರ ಹೋದಾಗ ಅಷ್ಟು ಒಂದು ಪ್ರೀತಿಯಿಂದ ಬಡಿಸಿ ಅದನ್ನ ಬಳಸಿ ನಮ್ಮ ಜೀವನದಕ್ಕೆ ಆಧಾರ ಮಾಡ್ಕೊಂಡಿರ್ತೀವಿ ಆಗ ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿಗಳನ್ನ ಹುಡುಕಿ ಅವರು ನಮ್ಮ ಪಕ್ಕದವರಿಗೆ ಅವರಿಗೆ ಕೂಡ ಸಹಾಯ ಮಾಡ ಅವರ ಒಂದು ಆರೋಗ್ಯ ಸರಿ ಇಲ್ಲದಿದ್ದಾಗ ಆ ಅವರ ತಂದೆ ಅವರ ತಾಯಿ ಯಾರಿಗಾದರೂ ಹುಷಾರಿಲ್ದಾಗ ಅಜ್ಜಿ ತಾತ ಹಿಂಗೆ ಹುಷಾರಿಲ್ದಾಗ ನಾವು ಬೆಳೆದ ಹಣ್ಣುಗಳನ್ನ ಅವರಿಗೆ ಕೊಡ್ ಕೊಡ್ತಾ ಇದ್ದು ಅವರು ಕೂಡ ಅದಕ್ಕೆ ಋಣಿಯಾಗಿದ್ದು ಅವರು ಕೂಡ ಇಂತಹ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಕೆಲವೊಮ್ಮೆ ಯಾರು ಕೂಡ ಇಲ್ಲ ಅಂದರೂ ಅಕ್ಕ ಪಕ್ಕದವರು ನಮ್ಮ ಜೊತೆ ಎಂದಿಗೂ ಇರುತ್ತಾರೆ ಅನ್ನೋ ಒಂದು ಭರವಸೆ ಇರುತ್ತೆ ಅವರು ನಮ್ಮನ್ನ ನಮ್ಮನ್ನು ಯಾವ್ಥರ ಒಳ್ಳೆಯ ಬಾಂಧವ್ಯದಿಂದ ಬೆಳ್ಸ್ಕೊಂಡಿದ್ದಾರೆ ಅವ್ರ ಥರ ನಾವು ನಾವು ಅವ್ರ ಜೊತೆ ಬೆಳ್ಸ್ಕೊಬೇಕು ಅನ್ನೋ ಒಂದು ನಿಷ್ಠೆ ಎಲ್ಲಾ ಅವರಲ್ಲಿ ಇರುತ್ತೆ ಆ ಒಂದು ಲಾಯಾಲಿಟಿಯಿಂದ ಅವರು ಅದನ್ನ ಬಹಳ ಗಂಭೀರವಾಗಿ ತಗೊಂಡು ಅದನ್ನ ಮನಸ್ಸಿನಿಂದ ಒಂದು ಒಳ್ಳೆಯ ಮನಸ್ಸಿನಿಂದ ಆ ಒಂದು ಕೆಲಸವನ್ನ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೀಗಾಗಿ ನಾವು ಎಷ್ಟೇ ದೂರ ಊರು ದಿನಗಳ ಕಾಲ ಊರಿಗೆ ಹೋದ್ರೂ ನಾವು ಎಷ್ಟೇ ವರ್ಷಗಳ ಕಾಲ ಬೇರೆ ಕಡೆ ಹೋದ್ರೂ ನಮ್ಮನ್ನ ನಂಬಿರ್ತಕ್ಕಂಥ ಕೆಲ ಜನ ನಾವು ಬರೋವರೆಗು ನಾವು ತಿಳಿಸಿರ್ತಕ್ಕಂಥ ಕೆಲಸಾನ ತುಂಬಾ ಜವಾಬ್ದಾರಿಯಿಂದ ತಗೊಂಡು ಅವರೇ ಅವರದ್ದೇ ಕೆಲಸ ಅವರದ್ದೇ ಮರ ಅವರು ಬೆಳೆಸಿದ ಒಂದು ಗಿಡ ಮರಗಳಂತೆ ಬಹಳ ಪ್ರೀತಿಯಿಂದ ಕಾಳಜಿ ವಯಿಸಿ ಅವುಗಳಿಗೆ ಅನುಕೂಲಕರ ಆಗುವಂತೆ ನಡೆದ್ಕೊಳ್ತಾರೆ ಅವುಗಳಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಕಾವಲು ಕಾಯುತ್ತಾರೆ ಆ ಅವುಗಳನ್ನ ನಮ್ಮ ನಮ್ಮ ಒಂದು ಕುಟುಂಬದ ಸದಸ್ಯರನ್ನಾಗಿಸ್ಕೊಂಡಿರ್ತೀವಿ ಆ ಅಂಥಾ ಮರ ಗಿಡಗಳನ್ನ ಅವರು ಮ ಅವರ ಮಕ್ಕಳ ರೀತಿ ಥರ ಪಾಲಿಸಿ ಪೋಷಿಸಿ ನಾವು ಬರುವ ತನಕನು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾವು ಊರಿಗೆ ಹೋದಾಗ ಕೂಡ ನಮ್ಮ ತಂದೆ ತಾಯಿ ನಾನು ಹೋದಾಗ ನನ್ನನ್ನ ಎಷ್ಟು ಚಂದ ಮುದ್ದನಾಗಿ ಸಾಕಿದಾರೋ ಅದೇ ರೀತಿ ನಾನು ಬೆಳೆಸುವಂಥ ಪ್ರೀತಿಯಿಂದ ಬೆಳೆಸುವ ಸ್ ಗಿಡ ಮರಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ರಕ್ಷಿಸ್ತಾರೆ ಪೋಷಿಸ್ತಾರೆ ಇದನ್ನೆಲ್ಲ ನೋಡ್ದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ನಾನು ಮತ್ತೆ ಮತ್ತೆ ಇನ್ನೂ ಸ್ ಹಲವಾರು ರೀತಿಯಾಗಿ ಬೆಳೆಸಿ ಗಿಡ ಮರಗಳನ್ನ ಬೆಳೆಸಿ ಅದಗ ಅದರಿಂದ ಉಪಯೋಗಗಳನ್ನ ಎಲ್ಲರಿಗು ಕೂಡ ದೊರ್ಕಿಸಬೇಕು ಅಂತ ಆಸೆ ಹುಟ್ಟುತ್ತೆ ಈ ಥರ ನಾನು ಎಷ್ಟೇ ದೂರ ಹೋದರೂ ನಾನು ಯಾವುದೇ ಕೆಲ್ಸದ ಮೇಲೆ ಹೋದ್ರೂ ನನ್ನ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಥ್ವಾ ಎಲ್ಲರೂ ಕುಟುಂಬದವರು ಹೋದಾಗ ರಿಲೇ ಮಗ್ ಪಕ್ಕದ ಮನೆಯವರಾಗಿರ್ಬೋದು ಇವರು ನ ನೋಡಿಕೊಳ್ಳುತ್ತಾರೆ